ಹೇಗಿದ್ದಿರಾ ಊಟ ನಾನು ಚೆನ್ನಾಗಿದ್ದೇನೆ ಊಟ ಆಯಿತಾ ಹಾಂ ನನ್ನದು ಸಹ ಆಯಿತು ಎಂಥ ಗೊತ್ತುಂಟ ನನ್ನದು ಒಬ್ಬಳು ಗೆಳತಿ ಇದ್ದಾಳೆ ಅಂದರೆ ಅವಳದ್ದು ಮದುವೆ ಉಂಟು ಅಂದರೆ ಅವಳು ಕ್ರಿಶ್ಚನ್ ಹುಡುಗನ್ನ ಮದುವೆ ಆಗೋದು ಅದಕ್ಕೆ ನೀವು ನೀವು ಚರ್ಚಿನಲ್ಲಿ ಫಾದರ್ ಅಲ್ಲ ನನಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಬೇಕಿತ್ತು ಅಂದರೆ ಹೇಗೆ ಮದುವೆ ಎಲ್ಲ ಆಗ್ತದೆ ಮತ್ತೆ ಏನೆಲ್ಲ ಕ್ರಮ ಉಂಟು ಅಂತೆಲ್ಲ ಸ್ವಲ್ಪ ಹೇಳ್ತೀರಾ ಹ್ಞೂ ಹ್ಞೂ ಹಾಂ ಹೌ್ದು ಹೌದು ಹೌದು ಹಾಂ ಹೌದು ಹಾಂ ಅಂದರೆ ನಮ್ಮ ನಿಮ್ಮ ನಿಮ್ಮದು ಕೂಡ ನಮ್ಮ ಹಾಗೆ ಇರ್ತದೆ ಅಂದರೆ ನಮ್ಮದರಲ್ಲಿ ಡ್ಯಾನ್ಸ್ ಮೆಹೆಂದಿ ಎಲ್ಲ ಇಡ್ತಾರಲ್ಲ ಹಾಗೆಯಾ ಹಾಂ ಹಾಂ ಹಾಂ ಮತ್ತೆ ನಾಳೆ ಹಾಂ ಹಾಂ

ಹೌದಾ ಅದೇನು ನಿಮಗೆ ಆದಿತ್ಯವಾರವೆ ಹೀಗೆ ಮದುವೆ ಮಾಡಬೇಕು ಅಂತವಾ ಅಲ್ಲ ಏನು ಶಾ ಅಂದರೆ ಹಾಂ

ಓ ಹಾಗೆ ನಾನು ನೋಡಿದ್ದೇನೆ ಅಂದರೆ ಚರ್ಚಿನಲ್ಲಿ ಸಹ ಆದಿತ್ಯವಾರವೆ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಾ ಹಾಂ ಮತ್ತೆ ಹಾಂ ಅಲ್ಲ ಮತ್ತೆ ಮದುವೆ ಈಗ ಚರ್ಚಿನಲ್ಲಿ ಮಾಡ್ತಾರೆ ಅಲ್ಲಾ ಅಂದರೆ ಅವರು ಅಂದರೆ ಅಂದರೆ ಹುಡುಗಿ ಯಾರು ಇದ್ದಾರೆ ನೋಡಿ ಅವರು ಬಿಳಿ ಬಟ್ಟೆ ಹಾಕಿರ್ತಾರೆ ಅಲ್ಲಾ ಮತ್ತೆ ಪುನಃ ಹಾಂ ಹೌದು ಹೌದು ಗೌನ್ ಮತ್ತೆ ಸೀರೆ ಹಾಕ್ತಾರೆ ಅಲ್ಲ ಅಂದರೆ ಗು ಆರೆಂಜ್ ಬಣ್ಣದ್ದು ಅದು ಮೊದಲು ಹಾಕಲಿಕ್ಕಾ ಅಲ್ಲ ಮತ್ತೆ ಹಾಕಲಿಕ್ಕಾ

ಹಾಂ ಹೌದು

ಹಾಂ ಹಾಂ ಹಾಂ ಹಾಂ ಹಾಂ

ಅಂದ ಕ್ರಮ ಅಂದರೆ ನನಗೆ ಒಂದು ಚಿಕ್ಕ ಡೌಟ್ ಇತ್ತು ಅಂದರೆ ಈಗ ನಮ್ಮದರಲ್ಲಿ ಎಲ್ಲ ತಾಳಿ ಕಟ್ಟುವಾಗ ತಾಳಿ ಎಲ್ಲ ಕಟ್ತಾರೆ ಅಲ್ಲ ನಿಮ್ಮದರಲ್ಲಿ ಹೇಗೆ ಅದು

ಹಾಂ ಹಾಂ ಹೌದು ಹೌದು

ಓ ಹಾಗೆ ಹಾಂ ಹೌದು ಹಾಗೆ ಮತ್ತೆ ಇದು ಅದು ಸೀರೆ ಹಾಕ್ತಾರಲ್ಲ ಅದು ವಿಶ್ ಮಾಡುವಾಗ ಹಾಕುದಲ್ಲಾ ಹಾಂ ಹಾಂ ಹಾಂ ಹೌದು ಹೌದು ಹೌದು ಹೌದು

ಓ ಹಾಗೆ

ಹಾಂ ನನಗೆ ಇನ್ನೊಂದು ಇಷ್ಟ ಆಯಿತು ನಿಮ್ದು ಅಂದರೆ ಅದು ಅಂದರೆ ಈಗ ರಿಸೆಪ್ಶ ಅಂದರೆ ಊಟ ಎಲ್ಲ ಔತಣ ಕೂಟಕ್ಕೆ ಹೋಗ್ತೇವಲ್ಲ ಆಗ ಹುಡುಗಿಯದು ಅಂದರೆ ಹೂ ಅಬ್ಬಲಿಗೆ ಹಾಕಬೇಕು ಎಲ್ಲ ಉಂಟಲ್ಲ ಅದೊಂದು ಒಂದು ಪ್ರತ್ಯೇಕ ಹೂವು ಹಾಕಬೇಕು ಅಂತ ಅದೆಂತ ಅಂದರೆ ಅದು ಹಾಕಲೇಬೇಕಾ ಅಲ್ಲ ಹೀಗೆ ಹೀಗೆ ಹಾಕುದ ಅಂದರೆ ಬೇರೆ ಹಾಕಿದರು ಸಹ ನಡಿತದಾ ಅಂದರೆ ಹೂವೆಲ್ಲ ಈ ಹಿಂದುಗಳಲ್ಲಿ ಚೌಲಿ ಹಾಕ್ತಾರಲ್ಲ ಅಲ್ಲಾ ಆ ಥರವೆ

ಹಾಂ ಮತ್ತೆ ನನ್ನದು ಹಾಂ ನನ್ನದು ಗೆಳತಿಯದು ನನ್ನದು ಗೆಳತಿಯದು ಮದುವೆ ಒಂದು ವರ್ಷದ ಮುಂಚೆಯೇ ಇದಾಗಿತ್ತು ದಿನ ಎಲ್ಲ ಆಗಿತ್ತು ಆದರೆ ಆ ಹುಡುಗನ ಕಡೆಯಿಂದ ಯಾರೋ ಒಬ್ಬರು ತೀರಿ ಹೋದರಂತೆ ಅಂದರೆ ನಿಮ್ಮದರಲ್ಲಿ ಉಂಟಂತೆ ಅಲ್ಲಾ ಅಂದರೆ ಒಂದು ವರ್ಷ ಒಂದು ಮನೇಲಿ ತೀರಿ ಹೋದರೆ ಅಂದರೆ ಮದುವೆ ಕಾರ್ಯಕ್ರಮ ಮಾಡಲಿಕಿಲ್ಲ ಅಂತ ಅದು ಹೌದಾ ಹಾಗೆ ಉಂಟಾ ಹಾಂ ಮತ್ತೆ ಮತ್ತೆ ಕ್ರಿಸ್ಮಸ್ ಸಹ ಹಾಗೆ ಮಾಡಲಿಕಿಲ್ಲ ಅಂತೆ ಅದು ಹೌದಾ ಹಾಂ ಸರಿ ಧನ್ಯವಾದಗಳು